ನನ್ನ ಪಸ್ಟ್ ಪ್ರಾಡಕ್ಟೂ ಪಾಝಿಟಿವ್ ಬಂದ್ಬಿಟ್ಟಿ ಸ್ಯಾಮ್ಸಂಗ್ ಮೊಬೈಲ್ ಹಾಂ ಸ್ಯಾಮ್ಸಂಗ್ ಮೊಬೈಲ್ ಐದು ಸಾವಿರ ಎಮ್ ಎಚ್ ಬೀ ಬ್ಯಾಟ್ರಿ ಪವರ್ ಇದೆ ಮತ್ತೆ ಇಂಟ್ರನಲ್ಲೂ ಅರವತ್ತು ನಾಲ್ಕು ಜಿ ಬಿ ಇಂಟ್ರ್ನಲ್ ಇದೆ ಪೋರ್ ಜಿ ಬಿ ರ್ಯಾಮು ಸುಮಾರು ಒಂದು ಎರಡು ವರ್ಷ ಮೇಲೆ ಆಯ್ತು ತಗೊಂಡು ತುಂಬ ಚೆನ್ನಾಗಿದೆ ತುಂಬ ವರ್ಕ್ ಆಗ್ತಿದೆ ಈ ಮೊಬೈಲ್ ಎಷ್ಟೇ ಯೂಸ್ ಮಾಡಲಿ ಬಿಸಿ ಬರಲ್ಲ ನನ್ನ ಮಗ ಪಬ್ಜಿ ಆಡ್ತಾನೆ ಪಬ್ಜಿ ಗೇಮಲ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾನೆ ಮೊದಲು ಇವಾಗ ಕಂಟ್ರೋಲ್ ಮಾಡಿದ್ದೀನಿ ಎಷ್ಟು ಯೂಸ್ ಮಾಡಿದ್ರೆನು ಮೊಬೈಲೂ ಹ್ಯಾಕೆ ಆಗ್ತಾ ಇರ್ಲಿಲ್ಲ ಇನ್ನು ನಮ್ಮವ್ರು ಆದ್ರೆ ಕರೆಂಟ್ ಇಲ್ದೆರುವಾಗ ಸೀರಿಯಲ್ಲುಗಳು ನೋಡ್ತಾವೆ ಮೊಬೈಲಲ್ಲಿ ಹಾಂ ಈ ಝೀ ಕನ್ನಡ ಈ ಝೀ ಝೀ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅವ್ಳೆ ಝೀ ಕನ್ನಡದಲ್ಲಿ ಬರುವಂತ ಎಲ್ಲ ಸೀರಿಯಲ್ಸುನು ನೋಡಿ ನೋಡಿ ಅಭ್ಯಾಸ ಆಗ್ಬಿಟೈತೆ ನೋಡ್ತಾಳೆ ಗಟ್ಟಿಮೇಳ ಮೊದ್ಲು ಗಟ್ಟಿಮೇಳ ನೋಡ್ತಾ ಇದ್ದಳು ಈ ಹಾಂ ಮತ್ತೆ ಪುನರ್ ವಿವಾಹ ಗಟ್ಟಿಮೇಳ ವೈದೇಹಿ ಪರಿಣಯ ಇವೆಲ್ಲ ನೋಡ್ತಾಳೆ ನಾನು ಕರೆಂಟ್ ಇಲ್ದಾಗ ಶನಿವಾರ ಭಾನುವಾರ ಇದ್ರಲ್ಲಿ ಝೀ ಕನಡದಲ್ಲಿ ಬರುವಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ನೋಡ್ತಿನಿ ತುಂಬ ಚೆನ್ನಾಗಿ ಇನ್ನು ಟಿ ವಿಗೆ ಎಲ್ ಜಿ ಟಿ ವಿ ಇದೆ ಮನೆಯಲ್ಲಿ ಆ ಟಿ ವಿಗೆ ಸ್ಯಾಮ್ಸಂಗ್ ಮೊಬೈಲ್ ಕನೆಕ್ಟ್ ಮಾಡ್ಕೊಂತಿವಿ ವೈರ್ಲೆಸ್ಸೂ ಮೊಬೈಲಲ್ಲೆಲ್ಲ ಬರೋದೆಲ್ಲ ಟಿ ವಿನಲ್ಲಿ ಬರ್ತದೆ ತುಂಬ ಚೆನ್ನಾಗಿ ಇದೆ ಯೂಸ್ ಮಾಡೋದಕ್ಕೆ ಮೊಬೈಲು ವೇಯ್ಟ್ಲೆಸ್ಸೂ ಇನ್ನು ಬ್ರೈಟ್ನೆಸ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಬೋದು ಮೊಬೈಲಲ್ಲಿ ಮೊಬೈಲ್ ಫ್ರೆಂಟ್ ಕ್ಯಾಮ್ರ ತುಂಬ ಚೆನ್ನಾಗಿ ಇದೆ ಬ್ಯಾಕ್ ಕ್ಯಾಮ್ರಕ್ಕಿಂತ ಫ್ರೆಂಟ್ ಕ್ಯಾಮ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಕ್ಲ್ಯಾರಿಟಿ ಇದೆ ಇನ್ನು ಫೋಟೊ ಸೆಟ್ಟಿಂಗ್ಸ್ ಎಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಬೋದು ಫುಲ್ ಕಂಫರ್ಟಬಲ್ ಇದೆ ಮೊಬೈಲು ಸಿಕ್ಕಾಪಟ್ಟೆ ಯೂಸ್ ಮಾಡ್ಬೋದು ಇನ್ನು ಇದ್ರಲ್ಲಿ ಇಬ್ಬರು ಮೊಬೈಲ್ ಮೊ ಒಂದೆ ಮೊಬೈಲನ್ನ ಇಬ್ರು ಯೂಸ್ ಮಾಡ್ಬೋದು ಒಬ್ಬರು ಮೊಬೈಲ್ ಓನರ್ ಯೂಸ್ ಮಾಡ್ಬೋದು ಇನ್ನು ಅದೇ ರೀತಿ ಅದೇ ಮೊಬೈಲನ್ನ ಇನ್ನೊಬ್ರು ಹ್ಞೂ ಇನ್ನು ಒಬ್ಬರು ಇಬ್ರು ಯೂಸ್ ಮಾಡ್ಬೋದು ಚೆನ್ನಾಗಿ ಇದೆ ಮೊಬೈಲು ಅಷ್ಟು ಬೇಗ ಆ್ಯಂಗ್ ಆಗಲ್ಲ ಅಷ್ಟು ಬೇಗ ಯಾವುದೆ ಕೆಟ್ಟು ಹೋಗಲ್ಲ ಮೊಬೈಲು ಇನ್ನು ಸ್ಪೀಕರ್ ಸ್ಪೀಕರ್ ತುಂಬ ಚೆನ್ನಾಗಿ ಕೇಳ್ಸುತ್ತೆ ವಾಯ್ಸು ಎಲ್ಲ ತುಂಬ ಚೆನ್ನಾಗಿದೆ ಮೊಬೈಲು ಇನ್ನು ನೆಕ್ಸ್ಟೂ ನಮ್ಮವ್ರದ್ದು ಫೋನು ಕೀಪ್ಯಾಡು ಆ ಕೀಪ್ಯಾಡೂ ಬಿಟ್ಟು ಕೀಪ್ಯಾಡ್ನ ಮಾರಿಬಿಟ್ಟು ನೆಕ್ಸ್ಟು ದೀಪಾವಳಿಗೆ ದೀಪಾವಳಿಗೆ ಇದೇ ಸ್ಯಾಮ್ಸಂಗಲ್ಲಿ ಒನ್ ಮೊಬೈಲ್ ಕೊಡಿಸೋಣ ಅಂತ ಪಿಕ್ಸ್ ಆಗಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ನಾವು